ಇದು ಹೋಟೆಲ್ ಸುಖ್ ಸಾಗರ್ ಅಲ್ವಾ ಓಹ್ ಓಕೆ ನಮ್ಮನೆಗೆ ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ ಅಂದರೆ ನನ್ನ ಫ್ರೆಂಡ್ಸು ಮತ್ತು ಅವರ ತಂದೆ ತಾಯಿಯೆಲ್ಲ ಬಂದಿದ್ದಾರೆ ಅವ್ರಿಗೊಂದು ಊಟ ತರಿಸಲಿಕ್ಕೆ ಕಾಲ್ ಮಾಡಿದ್ದು ಈಗ ನನ್ನ ಫ್ರೆಂಡ್ಸ್ನವ್ರಿಗೆ ಅಂದರೆ ಅವರಿಗೆಲ್ಲ ಒಂದು ಮೈನ್ ಕೋರ್ಸ ಏನಾದ್ರೂ ರೋಟಿ ಹಾಂ ಒಂದ್ಕೆಲ್ಸ ಮಾಡಿ ರೋಟಿ ಒಂದು ಆರು ರೋಟಿ ಮತ್ತೊಂದು ಗ್ರೇವಿ ಐಟಮ್ಮು ಒಂದೆರಡು ಐಟಮ್ ಬೇಕು ಪನೀರ್ ಬಟರ್ ಮಸಾಲೆ ಒಂದು ಮತ್ತೊಂದು ಮಶ್ರೂಮ ಮಶ್ರೂಮ್ ಸುಕ್ಕ ಮಾಡಿ ಮಶ್ರೂಮ್ ಸುಕ್ಕ ಮಾಡಿ ಮತ್ತು ಅವರ ತಂದೆ ತಾಯಿಗೆ ಅವರು ರೈಸ್ ಐಟಮ್ ತುಂಬ ಇಷ್ಟ ಮಾಡ್ತಾರೆ ನೀವು ವೆಜ್ಜ ಬಿರ್ಯಾನಿ ವೆಜ್ ಬಿರ್ಯಾನಿ ಆಗ್ಬೌದು ವೆಜ್ ಬಿರ್ಯಾನಿ ಒಂದು ನಾಲ್ಕು ಪ್ಲೇಟ ಅದರೊಟ್ಟಿಗೆ ರಾಯ್ತ ಕೂಡ ಕೊಡಿ ಮತ್ತು ಒಂದೆರಡು ಆರು ಜೂಸ್ ಜೂಸು ಚಿಕ್ಕೂ ಜೂಸ್ ಚಿಕ್ಕೂ ಜೂಸ್ ಆರು ಜೂಸ್ ಮಾಡಿ ಸೊ ಇದಿಷ್ಟನ್ನ ಉಂಟಲ್ಲ ನಮ್ಮ ಅಡ್ರೆಸ್ಸಿಗೆ ಕಳಿಸಿ ನಮ್ಮದು ಶಿವಪ್ಪ ನಾಯ್ಕ ನಗರ ಸೆಕೆಂಡ್ ಕ್ರಾಸ್ ಗಣೇಶ್ ನಿವಾಸ್ ಅಂತೇಳಿ ಮನೆ ಉಂಟು ಅಲ್ಲಿಗೆ ಬಂದು ಇದನ್ನೆಲ್ಲ ಮುಟ್ಟಿಸಿದ್ರೆ ಒಳ್ಳೆದಾಗ್ತದೆ ಬೇಗ ಆದಷ್ಟು ಬೇಗ ಮುಟ್ಟಿಸಿ ಆಯಿತಾ ಯಾಕಂದರೆ ಊಟದ ಟೈಮ್ ಆಯಿತು ಸೊ ಆದಷ್ಟು ಬೇಗ ಮುಟ್ಟಿಸಿ ಓಕೆ ಥ್ಯಾಂಕ್ ಯು